ನಮ್ಮ ಶಾಲೆಯಲ್ಲಿ ನನಗೆ ತುಂಬಾ ಇಷ್ಟವಾದ ವಿಷಯ ಯಾವುದು ಎಂದರೆ ಕನ್ನಡ ತುಂಬ ಅಚ್ಚುಮೆಚ್ಚಿನ ವಿಷಯ ಆಗಿದ್ದು ಕನ್ನಡವನ್ನು ನಮ್ಮ ಶಾಲೆಯಲ್ಲಿ ದಿನನಿತ್ಯ ಬೋಧಿಸುವಾಗ ತುಂಬ ಅರ್ಥ ಗಂಭೀರವಾಗಿ ಇರುತಿತ್ತು ಏಕೆಂದರೆ ಕನ್ನಡವನ್ನು ನಾವು ದಿನನಿತ್ಯ ಮಾತನಾಡಲು ಬಯಸುತ್ತೇವೆ ಹಾಗಾಗಿ ನನಗೆ ಕನ್ನಡ ಪುಸ್ತಕ ಓದುವುದಕ್ಕೆ ನನಗೆ ತುಂಬ ಅಚ್ಚುಮೆಚ್ಚಿನ ವಿಷಯ ಆಗಿತ್ತು ಕನ್ನಡ ವಿಷಯ ನಮ್ಮ ಮತ್ತು ನನ್ನ ಶಾಲೆಯ ದಿನಗಳಲ್ಲಿ ಮತ್ತು ಈಗಲೂ ನನ್ನ ಮೆಚ್ಚಿನ ವಿಷಯ ಇತಿಹಾಸ ನನ್ನ ವೃತ್ತಿ ಜೀವನಕ್ಕೂ ಅದಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಆದರೆ ಈ ದಿನಕ್ಕೂ ನಾನು ಇತಿಹಾಸ ಓದುತ್ತಾ ಇದ್ದೇನೆ ಬಹುಶಃ ಮುಂದೆಯೂ ಓದುತ್ತೇನೆ ಇತಿಹಾಸದ ಮೇಲಿನ ಹೆಚ್ಚು ಪ್ರೇಮಕ್ಕೂ ಅಥವಾ ಪುಸ್ತಕ ಓದುವ ನನ್ನ ಹವ್ಯಾಸಕ್ಕೂ ಗೊತ್ತಿಲ್ಲ ನಾನು ಓದಿದ ಮೊದಲ ಪುಸ್ತಕದಿಂದ ಹಿಡಿ ಹಿಡಿದು ಇಲ್ಲಿಯವರೆಗೂ ಓದಿರುವ ಬಹುತೇಕ ಪುಸ್ತಕಗಳನ್ನು ಕಾದಂಬರಿಗಳು ಇತಿಹಾಸ ವಿಷಯವಾಗಿದ್ದಾವೆ ಬೇರೆ ವಿಷಯಗಳ ಬಗ್ಗೆ ಓದೋದಿಲ್ಲ ಎಂದಲ್ಲ ಆದರೆ ಇತಿಹಾಸ ಬಿಟ್ಟು ಬೇರೆ ವಿಷಯಗಳ ಕಾದಂಬರಿಗಳನ್ನು ಓದಲು ಬಹಳ ಪ್ರಯತ್ನ ಮಾಡಿದ್ದೇನೆ ಆದರೆ ಅದು ಐದು ಆರು ಪುಟ ಪುಟಗಳಿಗಿಂತ ಮುಂದೆ ಹೋಗಿಲ್ಲ